ನಿಮ್ಮ ಬಗ್ಗೆ ಸ್ವಲ್ಪ ತಿಳಿಸಬಹುದೇ ಹಾ ಖಂಡಿತವಾಗಿ ನನ್ನ ಹೆಸರು ಸೌಮ್ಯ ಅಂತ ನಾನು ಮೂಲತಃ ಸಾಗರದವಳು ನಾನು ಒಬ್ಬಳು ಗೃಹಿಣಿ ನನಗೆ ಎರಡು ಮಕ್ಕಳಿದ್ದಾರೆ ಅವರನ್ನು ನೋಡಿಕೊಳ್ಳುವುದು ಮನೆ ಸಂಭಾಳಿಸಿಕೊಳ್ಳುವುದೇ ನನ್ನ ಕೆಲಸವಾಗಿರುತ್ತೆ ನಾನು ಫ್ರೀ ಇರುವ ಟೈಮ್ನಲ್ಲಿ ಸ್ವಲ್ಪ ಸ್ವಲ್ಪ ಚಿತ್ರಕಲೆ ಆಯಿತು ಸ್ಟಿಚಿಂಗ್ ಇಂತಹ ಹಲವು ಕಲೆಗಳನ್ನು ಮಾಡ್ತಾಯಿರ್ತೇನೆ